ಹೌದೌದು ನಿಮ್ಮ ಹೆಸರು ಹಾಂ ಹೇಳಿ ಏನಾಗಬೇಕಿತ್ತು ಹಾಂ ಹಾಂ

ಆಯಿತು ಮ್ಯಾಮ್ ನೀವು ಇವಾಗ ಕರ್ನಾಟಕದಲ್ಲಿ ನೋಡಬೇಕು ಅಂದರೆ ಕರ್ನಾಟಕದಲ್ಲಿ ತುಂಬ ಪ್ರಸಿದ್ಧವಾದಂತ ಸ್ಥಳಗಳಿದ್ದಾವೆ ಹಾಗಾಗಿ ನೀವು ಹಿಸ್ಟಾರಿಕಲ್ ಅಂದರೆ ಐತಿಹಾಸಿಕ ಸ್ಥಳಗಳನ್ನು ನೋಡಬೇಕಾ ಅಥವಾ ಪ್ರಕೃತಿ ಇರುವಂತಹ ಹಾಂ ಸ್ಥಳಗಳನ್ನು ನೋಡ್ಬೇಕಾ ಅಂತ ಹೇಳಿದರೆ ನಾವು ಅದರಲ್ಲಿ ನಿಮಗ್ ಯಾವ್ದು ಬೇಕು ಎಲ್ಲಿ ಚೆನ್ನಾಗಿರುತ್ತೆ ಅನ್ನೋದರ ಬಗ್ಗೆ ಮಾಹಿತಿ ಕೊಡ್ತೀವಿ ಹೌದಾ ಹಾಗಾದರೆ ನೀವು ಹಂಪೆ ಹೋದ್ರೆ ಹಂಪೆಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಇತಿಹಾಸವನ್ನ ತಿಳಿಸುವಂತಹ ಸ್ಥಳ ತುಂಬ ಚೆನ್ನಾಗಿದೆ ಅಲ್ಲೇ ಹತ್ತಿರದಲ್ಲೆ ನಿಮಗೆ ಹೋಮ್ಸ್ಟೇ ಮಾಡಲಿಕ್ಕೆ ಒಂದು ಹೋಟೆಲ್ ಕೂಡ ಇರುತ್ತೆ ಅಲ್ಲಿ ನೀವು ಎರಡು ಅಥವಾ ಮೂರು ದಿವ್ಸದ ತನಕ ಇರ್ತೀರ ಅಂತಂದರೆ ನಿಮಗೆ ಅಲ್ಲಿ ರಿಯಾಯತಿಯಲ್ಲಿ ನೀವು ಇರ್ಲಿಕ್ಕೆ ಅವಕಾಶ ಇರುತ್ತೆ ನೀವು ಹಂಪೆಯನ್ನು ನೋಡಲಿಕ್ಕೆ ಮೂರು ನಾಲ್ಕು ದಿವಸ ಇದ್ದರು ಸಾಕಾಗೋದಿಲ್ಲ ಯಾಕೆಂದ್ರೆ ಅಷ್ಟೊಂದು ಸ್ಥಳಗಳು ಅದರ ಸುತ್ತಮುತ್ತಲೇ ಇದ್ದಾವೆ ಹಂಪೆ ಹತ್ತಿರದಲ್ಲೆ ನಿಮಗೆ ನಾ ಅಂಜನಾದ್ರಿ ಬೆಟ್ಟ ಅಂತ ಅದು ಕೂಡ ಇದೆ ಅದೇ ರೀತಿ ಹೊಸಪೇಟೆ ಡ್ಯಾಮ್ ಕೂಡ ನೀವು ನೋಡ್ಬೋದು ಅಲ್ಲೇ ಹಂಪೆಯಲ್ಲೆ ಒಂದು ದಿವಸ ಸ್ಟೇ ಮಾಡಿಬಿಟ್ಟು ನೀವು ಹೋಟೆಲಲ್ಲಿ ತುಂಬ ಚೆನ್ನಾಗಿದೆ ಆಹಾರ ಕೂಡ ತುಂಬ ಚೆನ್ನಾಗಿರುತ್ತೆ ಆಮೇಲೆ ನಿಮಗ್ ಅಲ್ಲಿ ರಿಯಾಯತಿಯಲ್ಲು ಕೂಡ ರೂಮ್ಗಳು ಸಿಗ್ತವೆ ನೀವು ಎಷ್ಟು ಜನ ಇದ್ದೀರಾ ಈಗ ನೀವು ಎಷ್ಟ್ ಹೌದಾ ಹಾಗಾದರೆ ನೀವು ನಿಮ್ಮ ಕುಟುಂಬ ಸಮೇತವಾಗಿ ಅಲ್ಲಿ ಇಳ್ಕೊ ಇರೋದಕ್ಕು ಕೂಡ ಒಳ್ಳೆಯ ವ್ಯವಸ್ಥೆ ಇದೆ ನೀವಲ್ಲೊಂದು ಮೂರು ನಾಲ್ಕು ದಿವ್ಸ ಇದ್ದುಬಿಟ್ಟು ಸುತ್ತ ಮುತ್ತ ಇರ್ತಕ್ಕಂತಹ ಪ್ಲೇಸಸನ್ನು ನಾವೇ ನಿಮಗ್ ತೋರಿಸ್ಕೊಂಡು ಬರ್ತೀವಿ ಇದಕ್ಕಿಂತ ಮುಂಚೆ ಕೂಡ ನಾವು ಅಲ್ಲಿ ಹೋಗಿಬಿಟ್ಟು ನೋಡಿ ಬಂದಿರೋದರಿಂದ ಅಲ್ಲೆಲ್ಲ ನಮ್ಗೆ ಗೊತ್ತಿದೆ ಸೋ ಹಾಗಾಗಿ ನಾವಲ್ಲಿ ನಿಮಗೆ ಎಲ್ಲ ಪ್ಲೇಸಸನ್ನು ತೋರಿಸ್ಕೊಂಡು ಬರ್ತೀವಿ ಹೌದು ತುಂಬ ಚೆನ್ನಾಗಿದೆ ಪ್ಲೇಸಸ್ಸು ಹಾಗಾಗಿ ನೀವು ಅಲ್ಲಿ ಹೋಗಿಬಿಟ್ಟು ನೋಡ್ಬೋದು ಸರಿ ಆಯಿತು ಹ್ಞೂಂ ಧನ್ಯವಾದ